ನಾನು ಓದಿದಂಥ ಪುಸ್ತಕಗಳಲ್ಲಿ ನನಗೆ ತುಂಬ ಇಷ್ಟವಾದಂಥ ಪುಸ್ತಕ ಅಂತ ಅಂದರೆ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವಂಥ ಅಬಚೂರಿನ ಪೋಸ್ಟ್ ಆಫೀಸ್ ಅನ್ನೋದ್ರಲ್ಲಿ ಒಂದು ಭಾಗ ಆದ ಕುಬಿ ಮತ್ತು ಇಯಾಲಾ ಅನ್ನೋದು ನನಗೆ ತುಂಬ ಇಷ್ಟವಾದಂಥ ಪುಸ್ತಕ ಅದರಲ್ಲಿ ಒಂದು ಹಳ್ಳಿಯ ಜನರ ಜೀವನ ಅಥವಾ ಅವರ ಮೂಢನಂಬಿಕೆಗಳನ್ನು ಮೂಢನಂಬಿಕೆಗಳ ಪರಿಯನ್ನ ಅಲ್ಲಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಪರಿ ಪರಿಯಾಗಿ ಎಳೆ ಎಳೆಯಾಗಿ ಬಿಡಿಸ್ತಾ ಹೋಗಿದ್ದಾರೆ ಅಲ್ಲಿ ಹೇಗೆ ಅಂದರೆ ಒಬ್ಬ ಡಾಕ್ಟರ್ ಇರ್ತಾನೆ ಅವನು ಏನೇ ಮಾಡಿದರೂ ಒಂದು ಮೂಢನಂಬಿಕೇಂತ ಜನರು ನೋಡ್ತಾ ಇರ್ತಾರೆ ಅವನ ಬಗ್ಗೆ ಒಂದು ಕೆಟ್ಟ ಅಭಿಪ್ರಾಯನ ಇಟ್ಕೊಂಡಿರ್ತಾರೆ ಫಸ್ಟು ಜನರು ಹಳ್ಳಿಯ ಜನರು ಆಮೇಲೆ ಕಾಲ ಕಳೆದಂತೆ ಏನಾಗತ್ತೆ ಡಾಕ್ಟರೇ ದೇವರು ಅನ್ನೋ ರೀತಿಯಲ್ಲಿ ಒಂದು ಅವರು ಬೆಳೆಸ್ಕೊಂಡಿರ್ತಾರೆ ಅವರ ಮನಸ್ಥಿತಿಯನ್ನು ಡಾಕ್ಟರನ್ನು ಓ ದೇವತಾ ಮನುಷ್ಯ ಅನ್ನೋ ರೀತಿಯಲ್ಲಿ ಅವರು ನೋಡ್ತಾ ಇರ್ತಾರೆ ಅದೇ ಡಾಕ್ಟರ್ಗೇನಾಗಿರುತ್ತೆ ಅಂದರೆ ಆ ಜನರಲ್ಲಿರೋವಂಥ ಒಂದು ಮೂಢನಂಬಿಕೆಗಳು ಹೋಗಿ ಅವರಿಗೆ ಎಲ್ಲ ನೈಸರ್ಗಿಕವಾಗಿಯೇ ಇದೆ ಪ್ರಪಂಚ ಅನ್ನೋದನ್ನು ಜನರಲ್ಲಿ ಈ ಜನರಿಗೆ ಅರ್ಥ ಮಾಡಿಸ್ಬೇಕನ್ನೋದು ಈ ಡಾಕ್ಟರ್ಗೆ ಇರುತ್ತೆ ಆದರೆ ಕೊನೆ ಕಥೆಯ ಕೊನೆಯಲ್ಲೂ ಕೂಡ ಡಾಕ್ಟರ್ನ ಪ್ರಯತ್ನ ಅಷ್ಟೇ ಕಾಣಿಸುತ್ತೇ ಹೊರತು ಜನ ಬದಲಾಗಲ್ಲ ಮತ್ತು ಅಲ್ಲಿ ಹಳ್ಳಿಯ ಜನರ ಒಂದು ರೀತಿ ರಿವಾಜು ಆಗಿರಭೌದು ಅದನ್ನು ಇಲ್ಲಿ ಪೂರ್ಣಚಂದ್ರ ಪೂರ್ಣಚಂದ್ರ ತೇಜಸ್ವಿ ಅವರು ವಿವರಿಸಿದ್ದಾರೆ ಹಳ್ಳಿಯ ಜನರು ಹೇಗಿರ್ತಾರೆ ಆಗಿರಭೌದು ಮತ್ತು ಅವರ ನೀ ಅವರೇನು ಶುದ್ಧವಾಗಿ ಇಲ್ಲದೆ ಇರೋದಾಗಿರ್ಬೋದು ಅದು ರೋಗ ರುಜಿನಗಳು ಹರಡ್ತಾ ಇರೋದಾಗಿರ್ಬೋದು ಅದರ ಬಗ್ಗೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಸ್ಪಷ್ಟವಾಗಿ ವಿವರಿಸ್ತಾ ಹೋಗಿದ್ದಾರೆ ಅದಕ್ಕೇ ನನಗೆ ಆ ಪುಸ್ತಕ ಅಂದರೆ ತುಂಬ ಇಷ್ಟ